ದಾವಣಗೆರೆ ಜಿಲ್ಲೆಯ ಪ್ರಮುಖ ಜನಾಂಗೀಯ ಮತ್ತು ಭಾಷಾ ಪಂಗಡಗಳು ಯಾವ್ಯಾವು ಈ ಗುಂಪುಗಳ ಪರಸ್ಪರ ಸಂಬಂಧ ಮತ್ತು ಸಹಬಾಳ್ವೆಯನ್ನು ಹೇಗೆ ನಡೆಸುತ್ತಾರೆ ನಿಮ್ಮ ಪ್ರದೇಶಗಳನ್ನ ವಾಸಿಸುವ ಬುಡಕಟ್ಟು ಜನಾಂಗ ಬಗ್ಗೆ ನಿಮಗೆ ತಿಳಿದಿದೆಯೇ ನೋಡೋಣ ಇಲ್ಲಿ ದಾವಣಗೆರೆ ಜಿಲ್ಲೆಯಲ್ಲಿ ಪ್ರಮುಖ ಜನಾಂಗೀಯ ಅದು ಕ್ರೈಸ್ತ ಆಗಿರ್ಬೋದು ಹಿಂದೂ ಆಗಿರ್ಬೋದು ಮುಸಮ್ ಮುಸಲ್ಮ ಆಗಿರ್ಬೋದು ಪರಸ್ಪರ ಹೊಂದಿಕೊಂಡು ಈಗ ಉದಾಹರಣೆಗೆ ಮಾರುಕಟ್ಟೆಯಲ್ಲಿ ಹೋದಂಥ ಹೋದ ಹೋದ ಹೋದಾಗ ಪರಸ್ಪರವಾಗಿ ಮಾತಾಡ್ತಾರೆ ಪರಸ್ಪರವಾಗಿ ವಾದವಿಸ್ತಾರೆ ಪರಸ್ಪರವಾಗಿ ಕುಶಲೋಪರಿಯನ್ನು ವಿಚಾರಿಸ್ತಾರೆ ಪರಸ್ಪರ ಸಹಬಾಳ್ವೆಯನ್ನೇನೋ ಮಾಡ್ತಿದ್ದಾರೆ ಆದರೆ ಒಂದೊಂದು ವಿಷಯ ಪ್ರಸ್ತಾಪ ಬಂದಾಗ ರಾಜಕೀಯವಾಗಿ ಬಂದಾಗ ಹಬ್ಬಗಳ ಧಾರ್ಮಿಕ ಹಬ್ಬಗಳಲ್ಲಿ ಬಂದಾಗ ವಿರೋಧಾತ್ಮಕವಾದ ಭಾವನೆಯನ್ನುಂಟು ಮಾಡ್ತಕ್ಕಂಥದ್ದು ಹೆಚ್ಚಿನದ್ದಾಗಿ ಏನಿಲ್ಲ ಅಂತ ಹೇಳ್ಬೋದು ಜೊತೆಗೆ ಕೋಮುಗಲಭೆ ಕೋಮುಗಲಭೆ ಮೂಲಕ ಕೋಮುಗಲಭೆಯಲ್ಲಿ ಗಣೇಶೋತ್ಸವ ಬಂದಾಗ ಯಾವುದಾದರೂ ಒಂದು ಮುಸ್ಲಿಂ ಹಬ್ಬ ಬಂದಾಗ ಕೋಮುಗಲಭೆಯನ್ನ ಹರ್ಡ್ಬೋದು ಅಷ್ಟೆ ಬಿಟ್ರೆ ಮತ್ತೆ ಅಲ್ಲಿ ಕೂಡ ಪರಸ್ಪರವಾಗಿ ಹೊಂದ್ಕೊಂಡು ಹೋಗಿದ್ದಾರೆ ಮತ್ತೆ ಭಾಷೆನ ಹೇಳೋದಾದ್ರೆ ಇಂಗ್ಲೀಷ್ ಮಾತಾಡೋರಿದ್ದಾರೆ ಕನ್ನಡ ಮಾತಾಡೋರಿದ್ದಾರೆ ತಮಿಳು ಮಾತಾಡೋರಿದ್ದಾರೆ ಉರ್ದು ಮಾತಾಡೋರಿದ್ದಾರೆ ಉರ್ದು ಮಾತಾಡೋರು ಪರಸ್ಪರ ಪರಸ್ಪರವಾಗಿ ಮಾತನಾಡೋ ಮೂಲಕ ತಮ್ಮ ವ್ಯವಹಾರವನ್ನ ಮಾಡಿದ್ದಾರೆ ವ್ಯಾಪಾರವನ್ನು ಮಾಡಿದ್ದಾರೆ ಹೆಚ್ಚಿನದ್ದಾಗಿ ಹೇಳ್ಬೇಕಂತ ಅವಶ್ಯಕತೆ ಇಲ್ಲ ಇಲ್ಲಿ ಜೊತೆಗೆ ವಿವಿಧತೆಯಲ್ಲಿ ಏಕತೆ ಅಂಥಕ್ಕಂತಹದನ್ನು ದಾವಣಗೆರೆ ಜಿಲ್ಲೆ ಸಾಧಿಸಿ ತೋರಿಸಿದೆ ಅಂತ ಹೇಳ್ಬೋದು ಉದಾಹರಣೆಗೆ ಹಿಂದೂಗಳ ಶ್ರೀರಾಮನವಮಿ ಎಂದು ಮುಸ್ಲಿಮರೂ ಕೂಡ ಇಲ್ಲಿ ಬೆಲ್ಲದ ಪಾನಕವನ್ನು ಹಂಚೋದು ಆಗಿರ್ಬೋದು ಮುಸ್ಲಿಮರ ಹಬ್ಬದಲ್ಲಿ ಅವರಿಗೆ ನಮಾಜಿಗೆ ಮಾಡು ಮಾಡಿಕೊಡುವಂಥ ಅವಕಾಶ ಆಗಿರ್ಬೋದು ಅಥವಾ ಅವರಿಗೆ ಗೌರವವನ್ನು ನೀಡೊ ನೀಡಲು ನೀಡುವಂಥದ್ದು ಆಗಿರಬಹುದು ಹೆಚ್ಚಿನದಾಗಿ ಅದರ ಜೊತೆಗೆ ಆ ಕ್ರಿಸ್ಮಸ್ ದಿನ ಕೇಕನ್ನು ನೀಡತ್ ನೀಡಲು ನೀಡಿರ್ಬೊ ನೀಡೋದಾಗಿರ್ಬೋದು ಪರಸ್ಪರ ಸಂವಹನ ಸಹಬಾಳ್ವೆಯಿಂದ ಅವರು ಹೊಂದಿ ಹೊಂದ್ಕೊಂಡು ಇದ್ದಾರೆ ಜೊತೆಗೆ ಭಾಷೆ ಕೂಡ ಬದಲಾಗ್ತಿದೆ ಅಂತ ಕೂಡ ಹೇಳ್ಬೋದು ಬೌದ್ಧರು ನಮ್ಮ ದಾವಣಗೆರೆಲಿ ಬೌದ್ಧರು ಕೂಡ ಇದ್ದಾರೆ ಜೈನರು ಕೂಡ ಇದ್ದಾರೆ ಪರಸ್ಪರವಾಗಿ ಮಾತಾಡ್ತಾರೆ ಹಿಂದೂ ಅದರಲ್ಲೂ ಕೂಡ ಹಿಂದಿ ಹಿಂದಿ ಈಗ ರಾಷ್ಟ್ರೀಯ ಭಾಷೆ ಅಂತ ಏನು ಘೋಷಣೆ ಆಗಿಲ್ಲ ಆದರೆ ಎಲ್ಲರು ಅನ್ಕೊಂಡಿದ್ದಾರೆ ರಾಷ್ಟ್ರೀಯ ಭಾಷೆ ಹಿಂದಿ ಅಂತ ಅಂದ್ಕೊಂಡಿದ್ದಾರೆ ಆದರೆ ಹಿಂದಿ ಏನಿಲ್ಲ ನಾವು ದಾವಣಗೆರೇಲಿ ಹಿಂದಿಯಲ್ಲಿ ಹೆಚ್ಚಿನದಾಗಿ ಮಾತಾಡಿ ಮಾತಾಡೋರಿದ್ದಾರೆ ಕನ್ನಡನು ಕೂಡ ಹೆಚ್ಚಾಗಿ ಮಾತಾಡೋರಿದ್ದಾರೆ ಯಾಕೆಂದ್ರೆ ಭಾಷೆ ಬರದಿದ್ದಾಗ ಅವರ ಭಾಷೆ ನಮಗೆ ಬರಲ್ಲ ನಮ್ಮ ಭಾಷೆ ಅವರಿಗೆ ಹಿಂದಿಯನ್ನು ಮಾತಾಡೋ ಮೂಲಕ ಅವರ ಸಂವಹನ ಅದ ಪರಸ್ಪರ ಮಾತಾಡ್ಕೊಳ್ತಿರ್ತಾರೆ ಅಷ್ಟೇ ಇಷ್ಟು ನಮ್ಮ ದಾವಣಗೆರೆ ಜಿಲ್ಲೆಯ ಪ್ರಮುಖ ಜಾತಿಗಳು ಮತ್ತು ಭಾಷಾ ಪಂಗಡಗಳಂತ ಹೇಳ್ಬೋದು ಜೊತೆಗೆ ಪರಸ್ಪರ ಸಹಬಾಳ್ವೆ ಸಹ ಸಂವಾದ ಮಾಡೋ ಮೂಲಕ ಪರಸ್ಪರ ಹೊಂದಿಕೊಂಡು ಜೀವನವನ್ನು ನಡಸ್ತಿದ್ದಾರೆ ಅಂತ ಹೇಳ್ಬೋದು